ಹತ್ತು ಮೇ ಎರಡು ಸಾವಿರದ ಇಪ್ಪತ್ತೊಂದು ಐದು ಆಗಸ್ಟ್ ಎರಡು ಸಾವಿರದ ಎರಡು ಹನ್ನೊಂದು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಏಳು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತೈದು ಒಂಬತ್ತು ಸೆಪ್ಟೆಂಬರ್ ಸಾವಿರ್ದ ಒಂಬೈನೂರ ತೊಂಬತ್ತು